ಹಾಂ ಹೌದು ಹೌದು ಹೌದು ಓಕೆ ನೀವು ನಾಳೆ ಬೆಳಗ್ಗೆ ಹತ್ತೂವರೆಗೆ ಬಂದರೆ ಆ ಸಮಯದಲ್ಲಿ ಯಾರೂ ಇರುವುದಿಲ್ಲ ನಿಮ್ಮ ಖಾತೆಯನ್ನು ಬೇಗನೆ ಓಪನ್ ಮಾಡಬಹುದು ನಿಮ್ಮ ಹತ್ತನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಅಂಕಪಟ್ಟಿ ನಿಮ್ಮ ಆಧಾರ್ ಕಾರ್ಡ್ ಎರಡು ಫೋಟೋ ಒಂದು ಪಾನ್ ಕಾರ್ಡ್ ಜೆರಾಕ್ಸ್ ಇದಿಷ್ಟು ತಂದ್ಕೊಂಡು ಮೊದಲಿಗೆ ನೀವು ಖಾತೆ ತೆಗೆಯಲು ಬೇಕೆಂದರೆ ಅದಕ್ಕೆ ಐನೂರು ರೂಪಾಯಾದರೂ ಕಟ್ಟಬೇಕು ಅದರ ನಂತರ ನೀವು ಆ ಖಾತೆಯನ್ನು ನೀವು ಸರಿಯಾದ ಸಮಯಕ್ಕೆ ನೀವು ಹಣ ಹಾಕುವುದರಿಂದ ತೆಗೆಯುವುದರಿಂದ ಖಾತೆಯು ಚೆನ್ನಾಗಿರುತ್ತದೆ

ಆಯಿತು ಆಯಿತು ನೀವು ಬೆಳಗ್ಗೆ ಹತ್ತೂವರೆ ಸುಮಾರು ಇಲ್ಲ ಹನ್ನೊಂದು ಗಂಟೆ ಸುಮಾರಿಗೆ ನಮ್ಮ ಖಾತೆ ಹತ್ರ ಬಂ ಬ್ಯಾಂಕ್ ಹತ್ರ ಬಂದರೆ ಅಲ್ಲಿ ಅರ್ಜಿ ಕೊಡ್ತಾರೆ ಆ ಅರ್ಜಿ ಪೂರ್ತಿ ಮಾಡಿ ಅದ್ರ ಜೊತೆ ನಿಮ್ಮ ದಾಖಲೆಗಳನ್ನು ಜೋಡಿಸಿ ನನಗೆ ಕೊಡಿ ಮುಂದಿನ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ ಹಾಂ ಆಯಿತು ಆಯಿತು ಹಾಂ ಮುಂದೆ ಅದರಲ್ಲಿ ನೀವು ತಗೋಬೋದು ಲೋನ್ಗಳನ್ನು ಆ ಪ್ಲಾನ್ನಿಂಗೆಲ್ಲ ಇರುತ್ತೆ ಅದನ್ನೆಲ್ಲ ನೀವು ಬಳ್ಸ್ಕೊಬೋದು ಅದರಿಂದ ನಿಮಗೆ ಯೂಸ್ ಆಗುತ್ತೆ ಹಾಂ ಸಿಗುತ್ತೆ ಅದರಲ್ಲಿ ಯಾವುದೇ ಮೋಸ ಇಲ್ಲ ಎರಡು ಪರ್ಸೆಂಟಿದೆ

ಆಯಿತು ನೀವು ಸರಿಸುಮಾರಾಗಿ ಎಷ್ಟೊತ್ತಿಗೆ ಬರುತ್ತೀರಿ ಅಂತ ಹೇಳ್ತೀರಾ ಅಷ್ಟು ಬೆಳಗ್ಗೆ ಆಗುವುದಿಲ್ಲ ಹತ್ತೂವರೆ ಹನ್ನೊಂದು ಗಂಟೆ ಸುಮಾರಿಗೆ ಬನ್ನಿ ಆಗ ಯಾರೂ ಇರುವುದಿಲ್ಲ ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತಾರಲ್ಲ

ಆಯಿತು ಹ್ಞೂ ಆಯಿತು ಹಾಗೆ ಮಾಡುವ